ನನ್ನ ಊರು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಕು ಮೂಡಿಗೆರೆ ತಾಲೂಕು ಮೂಡಿಗೆರೆ ತಾಲೂಕಿನಲ್ಲಿ ಅಂಗಡಿ ಗ್ರಾಮ ಅಂಗಡಿ ಗ್ರಾಮ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದರೆ ಸಮಾಜ ಸೋಷಿಯಲಲ್ಲೆಲ್ಲ ಬಂದಿರುತ್ತೆ ಅದು ಹೊಯ್ಸಳರಿಗೆ ಫೇಮಸ್ಸು ಹಾಗಾಗಿ ಅಲ್ಲಿ ಹೊಯ್ಸಳ ಅಂದರೆ ಸಳ ಹುಲಿನ ಕೊಂದಿದ್ದು ನೆನಪಾಗತ್ತೆ ಅಲ್ಲ ಆ ಥರ ಅಲ್ಲಿ ಒಂದು ಟೆಂಪಲ್ ಇದೆ ವಸಂತಪರಮೇಶ್ವರಿ ಟೆಂಪಲ್ ಅಂತ ಅಲ್ಲಿ ಆ ಟೆಂಪಲ್ ನಾನು ಚಿಕ್ಕವಳಿದ್ದಾಗಿಂದಾನು ನೋಡಿದ್ದೀನಿ ಅದಕ್ಕೆ ತುಂಬ ಹಳೆಯ ಏನು ಒಂದು ಹಳೆಯ ಇತಿಹಾಸ ಇದೆ ಅದಕ್ಕೇನಂದರೆ ಈಗ ಸಳ ಹೇಗೆ ಹುಲಿ ಹುಲಿನ ಕೊಂದ ಅದಕ್ಕೆಲ್ಲ ಗೈಡ್ ಮಾಡೋದಿಕ್ಕೂ ಅಲ್ಲಿ ಅಲ್ಲಿ ಆಯೋಜಕರು ಇದ್ದಾರೆ ಬಟ್ ಅದು ಇನ್ನೂ ಪ್ರವಾಸೋದ್ಯಮ ಸ್ಥಳ ಆಗಿ ಏನು ಬೆಳವಣ್ಗೆ ಹೊಂದಿಲ್ಲ ನಾನು ನೋಡಿದ ಮಟ್ಟಿಗೆ ಹಾಗಾಗಿ ಅದು ಪ್ರವಾಸೋದ್ಯಮ ಸ್ಥಳ ಅಂದರೆ ಅದು ಇತಿಹಾಸನ ತಿಳ್ಕೋಬೌದು ಅನ್ಸುತ್ತೆ ಮತ್ತು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ಜೈನರದು ಬಸದಿಯಿದೆ ಮಸಿ ಬಸದಿಯಿದೆ ಅಲ್ಲಿ ಬಸದಿಯಲ್ಲಿ ಮತ್ತು ಜೈನರ ಇತಿಹಾಸ ಬಗ್ಗೆ ತಿಳ್ಕೋಬೌದು ಅದನ್ನೆಲ್ಲ ಹೇಳೋದಕ್ಕೆ ಗೈಡನ್ನ ಗೈಡ್ ಗೈಡ್ ಅಂತ ಊರವರೇ ಅದ್ರ ಬಗ್ಗೆ ಎಲ್ಲ ಇತಿಹಾಸದ ಬಗ್ಗೆ ಹೇಳ್ತಾರೆ ಹಾಗಾಗಿ ಅದು ಪ್ರವಾಸೋದ್ಯಮ ಸ್ಥಳ ಆದರೆ ಎಲ್ಲರಿಗೂ ಒಂದು ಖುಷಿಯಾಗುತ್ತೆ ಮತ್ತು ಕೆಲವು ವಿಚಾರಗಳನ್ನ ತಿಳ್ಕೊಂಡಾಗಾಗುತ್ತೆ ಏಕೆಂದರೆ ಇತಿಹಾಸ ತಿಳ್ಕೊಳದಿಕ್ಕೆ ಎಷ್ಟು ಚೆನ್ನಾಗಿರತ್ತೆ ಹೊಯ್ಸಳ ಹೊಯ್ಸಳರು ಸಾಮ್ರಾಜ್ಯ ಅಂದರೆ ಗೊತ್ತಿರುತ್ತೆ ಅದ್ರುದ್ದು ಮೂಲ ಸ್ಥಾನ ಅದು ಮೊದಲು ಸೊಸೆ ಊರು ಅಂತ ಇತ್ತು ಈಗ ಅಂಗಡಿ ಗ್ರಾಮ ಅಂತ ಆಗಿದೆ ಸೊ ಅದು ಪ್ರವಾಸೋದ್ಯಮ ಆಗಿ ಮಾರ್ಪಾಟಾದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಏಕೆಂದರೆ ಅಲ್ಲಿ ಹಳೆಕಾಲದ್ದು ಶಿಲೆಗಳು ಮತ್ತು ಶಾಸನಗಳೆಲ್ಲ ಸಿಕ್ಕಿದ್ದಾವೆ ಆದರೆ ಅದಿನ್ನೂ ಪ್ರವಾಸೋದ್ಯಮಾಗಿ ಬೆಳೆದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ನನಗೆ ಅನ್ಸುತ್ತೆ ಅದು ಪ್ರವಾಸ್ಯೋದ್ಯಮ ಆಗಿ ಬೆಳೀಬೇಕು ಬೆಳೆದ್ರೆ ಕೆಲವೊಂದು ಇಷ್ಟು ಜನಕ್ಕೆ ಸಹಾಯ ಆಗ್ಬೌದು ಮತ್ತು ಜ್ಞಾನನ ಹೆಚ್ಚಿಸಿಕೊಳ್ಬೌದು ಪ್ರವಾಸೋದ್ಯಮ ಸ್ಥಳ ಆಗೋಕ್ಕೆ ಅದು ಸೂಕ್ತವಾಗಿದೆ ಅಂತ ಅನ್ಸುತ್ತೆ